ನಮ್ಮ ಧಾರಾ ನಗರಿ ಭಾರಿ ಶ್ರೇಷ್ಠ ನಗರಿ ಅದು ಇಲ್ಲಿ ಧಾರವಾಡ್ದಾಗ ನದಿ ಇಲ್ಲ ನದಿ ಇಲ್ಲ ಅಂತೀರಿ ಇಲ್ಲೊಂದು ನದಿ ಅದ ಗೊತ್ತದ ಏನು ನಿಮ್ಗೆ ಯಾರ್ಗರ ಧಾರವಾಡ ಒಂದು ನದಿಯ ಉಗಮ ಸ್ಥಾನ ಇದು ಯಾವ ನದಿ ಹೇಳ್ರಿ ಗೆಸ್ ಮಾಡ್ರಿ ಶಾಲ್ಮಲ ನದಿ ಉಗಮ ಸ್ಥಾನ ಇದು ಇಲ್ಲೇ ನಮ್ಮನಿ ಮುಂದ ಒಂದು ಎರಡು ಕಿಲೋಮೀಟ್ರ್ ದೂರ ಹೋದ್ರ ಸೋಮೇಶ್ವರ ಅಂತ ಬರ್ತದ ಸೋಮೇಶ್ವರದೊಳಗ ಹುಟ್ಯಾಳ ಆಕಿ ಶಾಲ್ಮಲ ನದಿ ಮುಂದಕಿ ಎಲ್ಲಿ ಹೋದ್ಲೂ ಸಹಸ್ರಲಿಂಗ ಸ್ವರ್ಣವಲ್ಲಿ ಸೋಂದಾ ಆ ಕಡೆ ಹರ್ದು ಹೋದ್ಲ ಅಕಿ ಅಲ್ಲಿ ಹರಿತಾಳೆ ಶಾಲ್ಮಲ ನದಿ ಗುಪ್ತಗಾಮಿನಿ ಅಕಿ ಇಲ್ಲವಾ ಹುಟ್ಯಾಳ ಇಲ್ಲೆಲ್ಲು ಹರ್ದಿಲ್ಲಕಿ ಆ ಹುಟ್ಟು ಸ್ಥಳಕೆಲ್ಲ ನಾವು ಪೂಜೆ ಮಾಡ್ತೇವಿ ಎಲ್ಲ ಸ್ವಚ್ಛ ಇಟ್ಕೊಂಡು ಇರ್ತೇವಿ ಎಲ್ಲ ಮೊನ್ನೆ ನಮ್ಮ ಈ ಸಂಘದ ಮಾತ್ರಿಕೆಯರೆಲ್ಲ ಕುತ್ಕೊಂಡು ಸ್ವಚ್ಛ ಮಾಡಿ ಅಮ್ಮ ಇದನ್ನ ಆರತಿ ಕೂಡ ಮಾಡಿ ಹೋದರು ನದಿ ಆರತಿ ಹೆಂಗ ಗಂಗ ಆರತಿ ಬರ್ತದು ಹಾಗೆ ಗಂಗ ಆರ್ತಿಯನ್ನ ಕೂಡಾ ಮೊನ್ನೆ ಮಾಡಿದರು ಮೊನ್ನೆ ಮೊನ್ನೆ ಒಂದು ಡಿಶೆಂಬರ್ ಹತ್ತನೇ ತಾರ್ಕಿಗೆ ಹೀಗೆ ಶಾಲ್ಮಲ ನದಿ ಬಹಳ ಪ್ರಸಿದ್ಧ ನದಿ ಇದು ಆ ಶಾಲ್ಮಲ ದಂಡಿ ಮ್ಯಾಲೇನೆ ಆ ಸೋಮೇಶ್ವರ ಕುತ್ಕೊಂಡಾನ ಸೋಮೇಶ್ವರ ಅತೀ ಪ್ರಾಚೀನ ಕಾಲದ ಒಂದು ದೇವಾಲಯ ಇಂದಿಗು ಕೂಡ ನಾವು ಶಿವರಾತ್ರಿ ದಿವ್ಸ ಸೋಮೇಶ್ವರನ ದರ್ಶನಕ್ಕೆ ಹೋಗ್ತೆವಿ ಅಲ್ಲಿ ಒಂದು ದೊಡ್ಡ ಜಾತ್ರೆನೆ ಆಗ್ತದ ಆ ಸೋಮೇಶ್ವರ ಶಾಲ್ಮಲ ನದಿ ದಂಡಿ ಮೇಲೆ ಇದ್ದಾನೆ ಅಲ್ಲೆ ಪಕ್ಕಕ್ಕ ಶನೇಶ್ವರ ದೇವಾಲಯ ಅದ ಆಮೇಲೆ ನಮ್ಮ ಒಂಬತ್ತು ಗ್ರಹಗಳದ್ದು ದೇವಾಲಯ ಅದ ಹೀಗೆ ಇದು ಒಂದು ಅಗ್ದಿ ಹತ್ರದೊಳಗನ ಒಂದು ಪುಣ್ಯಕ್ಷೇತ್ರ ನಮ್ಮನೆ ಇಲ್ಲೇ ಸರಸ್ವತ್ಪುರ್ದಾಗದ ಸರಸ್ವತ್ಪುರ್ದಿಂದ ಕೆಳಗಿಳ್ದ ಹೋದ್ರ ಸೋಮೇಶ್ವರ ಬರ್ತದ ಸ್ವಲ್ಪ ಕೆಳಗಿಳ್ದ ಹೋದ್ರ ಹಂಗೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೋದ್ವಿ ಅಂದ್ರ ನುಗ್ಗಿಕೇರಿ ಹನಮಪ್ಪ ಭಾರಿ ಸಕ್ತ ಉಳ್ಳವವ ನುಗ್ಗಿಕೇರಿ ಹನಮಪ್ಪ ದೊಡ್ಡ ಹನುಮಪ್ಪ ಅಲ್ಲು ಒಂದು ದೊಡ್ಡ ಜಾತ್ರೆ ಆಗ್ತದ ಅಲೊಂದು ಕೆರೆ ಅದ ಆ ಕೆರೆ ದಂಡಿ ಮ್ಯಾಲ ಕೂತ್ಕೊಂಡಾನ ಆ ಕೆರೆ ಒಳ್ಗ ಯಾವತ್ತ್ ನೋಡುದರೂ ಕಮಲ ಹೂ ಅದು ಕೂಡ ಸಲ್ಪ ದಿವಸ ಇದು ಆಗಿತ್ತು ಕಲುಷಿತ ಆಗಿತ್ತು ಈಗೆಲ್ಲ ಸ್ವಚ್ಛ ಮಾಡಿದ್ದದ ಆಮೇಲ್ ಅಲ್ಲೆ ಮಾರ್ಗನು ಮಾಡಾರ ತಿನ್ನಿ ಮ್ಯಾಲ ಕುತ್ಕೊಂಡನವ ಹೀಗಾಗಿ ದಿನ್ನಿ ಮ್ಯಾಲ ಹೋಗೋದು ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ಬಸ್ಗಳು ಹೋಗ್ತವ ಎಲ್ಲಾ ವೆಹಿಕಲ್ಲು ಹೋಗ್ತುದ ಶನಿವಾರ ಒಂದು ದೊಡ್ಡ ಜಾತ್ರೆನ ನಡಿತದೆ ಅಲ್ಲೇ ಆ ಥರದ್ದು ಒಂದು ಆಮೇಲೆ ಅಲ್ಲೆ ಕಲ್ಯಾಣ ಮಂಟಪ ಮಾಡ್ಯಾರೀಗ ಯಾವುದೇ ಪೂಜೆ ಪುನಸ್ಕಾರ ಎಂಥದೆ ಕಾರ್ಯಕ್ರಮ ಆದರೂನು ದೊಡ್ಡ ಪ್ರಮಾಣದೊಳ್ಗ ಮಾಡಲಿಕ್ಕೆ ವ್ಯವಸ್ಥೆ ಅದ ಮೊದ್ಲೇನು ಇದ್ದಿದ್ದಿಲ್ಲಾ ಮದ್ಲ ಬರೇ ಒಂದು ಗುಡಿ ಇತ್ತು ಈಗ ಅಲ್ಲಿ ಆ ಇವರು ಯಾರು ಟ್ರಸ್ಟಿಗಳಿದ್ದಾರೆ ಅವ್ರ ಅಗ್ದಿ ಆಸ್ತೆ ವಹಿಸಿ ಭಕ್ತರಿಗೆ ಅನುಕೂಲ ಆಗಲಿಕ್ಕೆ ಕಲ್ಯಾಣ ಮಂಟಪ ಮಾಡಾರ ಸಭಾ ಮಂಟಪ ಮಾಡಾರ ಅನೇಕ ಹೋಮ ಹವನಗಳು ನಡಿತಾವ ಪೂಜೆ ಪುನಸ್ಕಾರ ಆಗ್ತದ ವಿಜೃಂಭಣೆಯಿಂದ ನಮ್ಮ ಹನುಮ ಜಯಂತಿ ನಡಿತದ ಸೊ ಇದು ಅಗ್ದಿ ಸಕ್ತ್ ಉಳ್ಳವ ಬೇಡ್ಕೊಂಡಿರ್ತಾರ ಈಗ ನಮ್ಮಲ್ಲೆಲ್ಲಾ ಜನ ತಮ್ಮಗೇನಾದರು ಸಮಸ್ಯೆಗಳು ಆದಾಗ ಆ ಹನುಮಪ್ಪಗ ಬೇಡ್ಕೊಂಡಿರ್ತಾರ ಇಪ್ಪತ್ತೊಂದು ದಿವ್ಸದ ಬರ್ತಾರ ಹನ್ನೊಂದು ದಿವ್ಸದ ಬರ್ತಾರ ಹಿಂಗೆ ಅವ್ನ ಸೇವಾನು ಮಾಡ್ತಾರಲ್ಲಿ ಸೊ ಭಾಳಷ್ಟು ಪುರಾತನ ಕಾಲದ ದೇವಾಲಯ ಅದ ಇದು ಇದು ನಮ್ಮ ಧಾರವಾಡದ ಹೆಗ್ಗುರುತು ಇದು ಇಲ್ಲೀ ಅಬ್ ಆದು ನುಗ್ಗಿಕೇರಿ ಮುಗಿತಂದ್ರ ನಮ್ಮ ಧಾರವಾಡ ಮುಗಿತು ಮುಂದ ಬ್ಯಾರೆ ಇದು ಆಗ್ತದ ಅಂದ್ರ ಊರು ಹೊರಗಿನ ಹನ್ಮಪ್ಪ ಅಂತಂದ್ರ ಇವನ್ನ ಇನ್ನ ಇನ್ನು ಒಬ್ಬವ ಹನುಮಪ್ಪಾ ಪ್ರಸಿದ್ಧಿ ಇದ್ದಾನಲ್ಲಿ ಸಪ್ತಾಪುರದ ಹನುಮಪ್ಪ ಅವ್ನ ನಮ್ಮ ಈ ರೈಲ್ವೇ ಸ್ಟೇಷನದು ಗಾಡಿ ಹಳಿ ಹಿಡ್ಕೊಂಡು ಹೋಗ್ಬಿಟ್ಟರೆ ಆ ಹನುಮಪ್ಪ ಬರ್ತಾನವ ಯಾರು ಸಪ್ತಾಪುರದ ಹನುಮಪ್ಪ ಅವಾ ಉತ್ರ್ ಕಡೆ ಇದ್ರ್ ಇವ ದಕ್ಷಿಣದ್ ಕಡೆ ಇದ್ದಾನ ಈ ಥರ ಒಂದು ಪ್ರಸಿದ್ಧವಾದಂಥ ಹನುಮಪ್ಪನ ದೇವಾಲಯಗಳ ನಮ್ಮದೊಳಗ ಧಾರವಾಡದಾಗವ ನಾವು ಸಣ್ಣವರಿದ್ದಾಗ ಎರಡು ಕಡೆ ಹೋಗ್ತಿದ್ವಿ ಇಲ್ಲಿ ನುಗ್ಗಿಕೆರಿಕ್ ಹೋಗ್ಬೇಕಾದ್ರ ಸೈಕಲ್ ಮೇಲೆ ಹೋಗ್ತಿದ್ವಿ ಇಲ್ಲಿ ಸಪ್ತಾಪುರ ಹನುಮಂತ್ರ ದೇವಸ್ಥಾನಕ್ ಹೋಗ್ಬೇಕಾದ್ರ ಅವ್ನ ದರ್ಶನನ ನಾವು ಸಂಜೆ ಮುಂದ ಹಳಿ ಮ್ಯಾಲ ಒಂದೊಂದು ಕಾಲ್ ಇಟ್ಕೋತ ಇಟ್ಕೋತ ಇಟ್ಕೋತ ಹೋಗಿ ಅವ್ನ ದರ್ಶನ ಮಾಡ್ಕೊಂಬರ್ತಿದ್ವಿ ಬಹಳಷ್ಟು ಒಂದು ಕುತುಹಲಕಾರಿ ಇದು ಅದು ಹೀಗಾಗಿ ದೇವಾಲಯಗಳು ಸಾಕಷ್ಟವ ಆಮೇಲೆ ಈಗ ಹೊಸಾದು ಇಲ್ಲೆ ನಮಗೆ ರೆಡೀ ವೆಂಕಪ್ಪನ ಗುಡಿ ಬಂದದ ಆ ವೆಂಕಪ್ಪನ ಗುಡಿ ಒಳಗ ವಿಜೃಂಭಣೆಯಿಂದ ನಮ್ಮ ನವರಾತ್ರಿ ಕಾರ್ಯಕ್ರಮ ಎಲ್ಲ ನಡಿತವ ಆಮೇಲ್ ಕಲ್ಯಾಣ ಮಂಟ್ ಕಲ್ಯಾಣ ಮಂಟಪನು ಅದ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿತವ ಸೊ ಹೀಗಾಗಿ ಹತ್ರದೊಳಗ್ನೆ ಇವ್ನೆಲ್ಲ ನಾವು ಏನು ಮಾಡ್ಬಹುದು ದರ್ಶನ ಮಾಡ್ಕೊಂಡು ನಮ್ಮ ಈ ಹಬ್ಬ ಹರಿದಿನಗಳನ್ನ ಆಚರಿಸಲಿಕ್ಕೆ ಅನ್ಕೂಲ ಆಗು ಹಂಗೆ ಧಾರವಾಡದಾಗ ಎಲ್ಲಿ ಹೋದರು ಅದ ಇಲ್ಲೇ ಧಾರವಾಡದಾಗೊಂದು ಹನುಮಪ್ಪ ಒಬ್ಬ ಇನ್ನೊಬ್ಬವ ಇದ್ದಾನ ರೀ ಮಧ್ಯದೊಳ್ಗ ಕುತ್ಕೊಂಡಾನ ಪೇಟೆ ಒಳಗೆ ಅಲ್ಲಿ ಲೈನ್ ಬಜಾರ್ ಹನ್ಮಪ್ಪ ಅಂತೇಳಿ ಮ್ಯಾಲ ಕುತ್ಕೊಂಬಿಟ್ಟಾನ ಅವನ್ದ ಪುಟ್ಟ ಗುಡಿ ಆದ್ರ ಎಲ್ಲಾ ಧಾರವಾಡದ ಜನತೆ ಅಲ್ಲಿ ಸೇರಿರ್ತದ ಜನಸಾಗರ ಇರ್ತದ ಹನುಮ ಜನುಮತಿ ದಿವಸ ಭಾಳಷ್ಟು ಮ ರಾ ನಗರದ ಮಧ್ಯ ಭಾಗದಲ್ಲಿರುವಂಥ ಹನಮಪ್ಪ ಅವ ಅವ್ನು ಕೂಡ ಅಷ್ಟೆ ಪ್ರಸಿದ್ಧ ಇದ್ದಾನ ಅವ್ನ ಪಾಜೂಕ್ನಲ್ಲೇ ರಾಮ ಮಂದಿರ ಅದ ಸೀತಾ ರಾಮ ಮಂದಿರ ಸೀತಾ ರಾಮ ಮಂದಿರ ಅತೀ ಪುರಾತನ ಮಂದಿರ ಬಹಳ ಮ ಇದುವಂತ್ರು ಮೂರ್ತಿಗಳಂತ್ರು ಬಹಳ ಚಂದದ ಮೂರ್ತಿ ಉತ್ರ ಕಡೆ ಹೆಂಗೆ ಈ ಸಂಗಮರಿ ಕಲ್ನೊಳ್ಗಿರ್ತಾವ ಆ ಸಂಗಮನೀ ಸಂಗಮರಿ ಕಲ್ಲಿನೊಳಗ ರಾಮ ಸೀತಾ ಲಕ್ಷ್ಮಣ ಇದ್ದಾರೆ ಮುದ್ದು ಮುದ್ದಾದಂಥ ಮೂರ್ತಿಗಳು ಬಹಳ ಸುಂದರವಾದ ಮೂರ್ತಿಗಳು ಮೊನ್ನೆ ನಮ್ಮ ಶ್ರೀರಾಮ ಲಲ್ಲಾಂದು ಇದು ಆದಾಗ ಅಯೋಧ್ಯಾ ಪ್ರೋಗ್ರಾಮ್ದೊಳಗ ಬಹಳ ವಿಜೃಂಭಣೆಯಿಂದ ಅಲ್ಲಿ ಏನು ಮಾಡಿದ್ದರು ಅಂದ್ರ ಪ್ರೋಗ್ರಾಮ್ ಮಾಡಿದ್ದರು ಧಾರವಾಡದ ಜನತೆ ರಾಮ ನವಮಿ ದಿವಸ ಅಲ್ಲಿ ಕೂಡ್ತದ ಹಂತದೊಂದು ರಾಮ್ ಗ ಅಲ್ಲೇ ಧಾರವಾಡದ ಮಧ್ಯ ಭಾಗ್ದೊಳಗಿರುವಂಥದು ಇನ್ನ ಇಲ್ಲಿ ಮಹ ಮಡ್ಡಿ ಒಳಗ ಒಂದದ ವನವಾಸಿ ರಾಮ ಮಂದಿರ ಅಂದ್ರ ಮಹ ಮಡ್ಡಿ ಮದ್ಲ ಕಾಡ್ನಾಗ ಇತ್ತದ ಅದಕ್ಕ ವನವಾಸಿ ರಾಮ ಮಂದಿರ ಅಂತೇಳಿ ಬಂತದು ಆ ವನವಾಸಿ ರಾಮ ಮಂದಿರ ಕೂಡನು ಈಗ ವನವಾಸ ಏನಿಲ್ಲ ಈಗ ಚಲೋ ಇದನಾಗ್ಯದ ನಗರವಾಸಿನ ಆಗ್ಯಾನ ಈಗವ ಅಯೋಧ್ಯಾಕ ಬಂದ್ಬಿಟ್ಟಂಗ ನಮಲು ಬಂದ್ಬಿಟ್ಟನವ ಸೊ ಅದು ಕೂಡ ಅಲ್ಲು ಕೂಡ ಸಾಕಷ್ಟು ಕಾರ್ಯಕ್ರಮ್ಗಳು ನಡಿತಾವ ಅಲ್ಲಿ ನಾವು ಹಗಲೆಲ್ಲ ಹೋಗಿರ್ತೀವಿ ಎಲ್ಲಾ ಪೂಜೆ ಪುನಸ್ಕಾರ ಹವ ಹೋಮ ಹವನ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರವಚನಗಳು ನಡಿತಾವ ಅದು ಅಗ್ದಿ ಸ್ಟೇಷನ್ ಪಕ್ಕಕ್ಕ ಅದ ಹಿಂಗೆ ಹತ್ತು ಹತ್ರದೊಳಗ ಎಲ್ಲವ ಇರೋದರಿಂದ ಇನ್ನು ಒಂದು ಸೀತಾರಾಮ ಮಂದಿರ ಅದ ಎಮಿ ಕೆರೆ ಮೇಲೆ ಅದು ಕೂಡ ಪುರಾತನವಾದದ್ದು ಇವೆಲ್ಲ ನಾವೀಗ ನಾವೀಗ ಅರ್ವತ್ತೈದು ವರ್ಷ ಆತು ನಾವು ಅದನ್ನ ನೋಡ್ಕೋತ ಬಂದೇವಿ ನಮ್ಕಿಂತ ಮೊದ್ಲಿದ್ದುದ್ದು ಅಂದರೆ ಎಲ್ಲ ನೂರಾರು ವರ್ಷಗಳ ಹಿಂದಿನ ಪುರಾತನ ದೇವಾಲಯಗಳು ಇವೆಲ್ಲ ಇದು ಅಲ್ದೆನಾ ಮುಂದ ನಾವು ಸಲ್ಪ ಹಿಂಗ ಇದ್ರ ಕಡೆ ಹೋದ್ರ ಸವ್ದತ್ತಿ ರೋಡಿಗೆ ಹೋದ್ರ ಅಲ್ಲಿ ಊರು ಹೊರ್ಗ್ನ ಅದು ಒಂದು ಸಲ್ಪ ಅದು ಮುರ್ಗ ಮಠ ಅಂತೇಳಿ ಬರ್ತದ ಈ ಲಿಂಗಾಯಿತರ ಒಂದು ಶ್ರೇಷ್ಠ ಮಠ ಅದು ಅಗ್ದಿ ಅಲ್ಲಿ ಈ ಮ ಸಾವಿರಾತು ಮಕ್ಕಳು ಶುಲ್ಕವಾಗಿ ಶಿಕ್ಷಣ ಕೊಡ್ಲಾಗ್ತದಲ್ಲಿ ಅಲ್ಲಿ ಮಠದ ಗುರುಗಳು ಬಹಳಷ್ಟು ಇದನ್ನ ಆಸ್ತೆ ವಹಿಸಿ ಶಿಕ್ಷಣಕ್ಕಾಗಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ತೆರ್ದಾರ ಎಲ್ಲಾ ಶಿಕ್ಷಣ ಕೊಡೋದಲ್ದರ ಅವ ಶಿಕ್ಷಣ ಒಂದೆ ನಿಶುಲ್ಕ ಅಲ್ಲ ವಸತಿ ಕೂಡ ನಿಶುಲ್ಕ ಅದ ಅಲ್ಲಿ ಸಾಕಷ್ಟು ನಮ್ಮ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಮಕ್ಕಳಲ್ಲಿ ಬಂದು ಕುತ್ಕೊಂಡು ಅಲ್ಲಿ ಓದಿ ತಮ್ಮ ಶಿಕ್ಷಣವನ್ನ ಪೂರೈಸಿ ಈಗ ದೊಡ್ಡ ದೊಡ್ಡ ಊರೊಳಗ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅಧಿಕಾರಿಗಳಾಗಿ ಕೆಲಸ ಮಾಡ್ಲಿಕ್ಕತ್ತಾರ ಅದು ಕೂಡ ಬಹಳಷ್ಟು ಇಲ್ಲಿ ನಮ್ಮ ಧಾರವಾಡದ ಒಂದು ಪ್ರಸಿದ್ಧ ಶಿಕ್ಷಣ ಕೇಂದ್ರನು ಹೌದು ಆಮೇಲೆ ಧಾರ್ಮಿಕ ಕೇಂದ್ರನು ಹೌದು ಇದು ಅಲ್ದೆನ ಮತ್ತು ತಪೋವನ ಅಂಥದ ಕುಮಾರ್ ಸ್ವಾಮಿ ಅವ್ರ್ದು ಅಲ್ಲಿ ತಪೋವನದೊಳ್ಗ ಯೋಗ ಆಮೇಲೆ ಪ್ರತಿನಿತ್ಯ ಧ್ಯಾನ ಇವೆಲ್ಲ ನಡಿತವ ಅಲ್ಲು ಕೂಡ ಸಾಕಷ್ಟು ಭಕ್ತರಿದ್ದಾರೆ ಸ್ವಲ್ಪ ದೂರಾಗ್ತದ ಅದೂ ಕೂಡ ನಮ್ಮ ಗಾಡಿ ಹಳಿ ಹಿಡ್ದ ಹೋಗಬೇಕು ಅಲ್ಲಿ ಭಕ್ತರು ಮುಂಜಾನೆ ಹೋಗಿರ್ತಾರೆ ಯೋಗಾ ಇದ್ರೊಳ್ಗ ಟೈಮ್ ಟ್ಯಾಗ ಆಮೇಲೆ ಸಾಯಂಕಾಲ ಪ್ರವಚನ ಇರ್ತಾವ ಹೀಗಾಗಿ ಇನ್ನು ಸಾಕಷ್ಟು ಇಲ್ಲಿ ನಮ್ಮ ಈಗ ಹೇಳ್ಕೊತ ಹೇಳ್ಕೊತ ಹೋದಂಗ ಬೆಳ್ಕೊತನ ಹೋಗ್ತದಂಥ ಹೇಳ್ತಾರಲ್ಲಾ ನೆನಪು ಆಕ್ಕೊತನ ಹೋಗ್ತದಂತ್ಹೇಳಿ ಹಂಗೆ ಇಲ್ಲಿ ಮುಂದೊಂದು ಸಲ್ಪ ಈಗ ಈ ಕಡೆ ಬಂದ್ರ ಮ ಲಕ್ಷ್ಮೀ ನಾರಾಯಣ ಗುಡಿ ಅಂಥದ ಅದು ನಮ್ಮ ಹೊಸ ಯಲ್ಲಾಪುರ ಅಗ್ದಿ ಧಾರವಾಡ ಹಳೆ ಧಾರವಾಡ ಅದು ಆ ಹಳೆ ಧಾರವಾಡ ಅಂದ್ರ ಪುರಾತನ ಧಾರವಾಡ ಇವೆಲ್ಲ ನಾವು ಇದ್ದುದ್ದು ಎಲ್ಲ ಎಕ್ಸ್ಟೆನ್ಶನ್ ಏರ್ಯಾ ಇವು ಅದು ಪುರಾತನ ಧಾರವಾಡ ಅಲ್ಲೆ ಬ ಪುರಾಣ ಪ್ರಸಿದ್ಧ ಇದು ಅದು ದೇವಾಲಯ ಅಲ್ಲಿ ಲಕ್ಷ್ಮೀ ನಾರಾಯಣನ ಮೂರ್ತಿಗಳವ ಅವು ಬಹಳ ಸುಂದರವಾದ ಮೂರ್ತಿಗಳು ಅಲ್ಲೇ ಹತ್ತು ದಿವಸನೂ ನವರಾತ್ರಿ ಒಳಗ ಹತ್ತು ದಿವಸ ಬೇರೆ ಬೇರೆ ಅವತಾರಗಳನ್ನ ಹಾಕಿ ಪೂಜೆ ಮಾಡ್ಲಾಗ್ತದ ನೋಡ್ಲಿಕ್ಕೆ ಎರಡು ಕಣ್ಣ್ ಸಾಲಂಗಿಲ್ಲ ಅಷ್ಟು ವಿಜೃಂಭಣೆಯಿಂದ ಜಾತ್ರೆ ನಡಿತದ ನಮ್ಮ ಧಾರವಾಡದ ನವ್ರಾತ್ರಿ ಜಾತ್ರೆ ಏ ಸುತ್ತಲಿನ ಎಲ್ಲ ಕರ್ನಾಟಕಕ್ನ ಪ್ರಸಿದ್ಧ ಅದ ಅದು ಹೀಗಾಗಿ ಅಲ್ಲಿ ಕೋಲಾಟ ಹಾಕ್ಕೋತ ಮ ಸಣ್ಣ ಮಕ್ಕಳು ಸಂಜೆ ಮುಂದ ಏನು ಮಾಡ್ತರ ನವರಾತ್ರಿ ಟೈಮ್ನ್ಯಾಗ ಸಣ್ಣ ಮಕ್ಕಳು ಸಂಜೆ ಮುಂದ ಎಲ್ಲಾ ಕೃಷ್ಣಂದು ಮತ್ತು ರಾಧೆಯರ ಇವ್ನ ವೇಷ ಭೂಷಣ ಧರಿಸಿಕೊಂಡು ಕೋಲಾಟ ಆಡ್ಕೋತ ಗುಡಿಗೆ ಬರ್ತಾರ ಅದು ನೋಡ್ಲಿಕ್ಕೆಂದು ಭಾಳ ಚಂದದ ಒಂದು ಪದ್ಧತಿ ಆ ಪದ್ಧತಿ ಇನ್ನುವರಿಗು ನಡ್ಶಿಕೊಂಡು ಬಂದೀವಿ ಹತ್ತು ದಿವಸ ನವರಾತ್ರಿ ಇದ್ರು ಕೂಡ ಜಾತ್ರೆ ಆಗೋದು ಒಂದು ತಿಂಗ್ಳ ತನಕ ಆಗ್ತದ ಎಲ್ಲಾ ಸುತ್ಮುತ್ತಿನ ಜನ ಹಳ್ಳಿ ಜನ ಎಲ್ಲಾ ಬಂದು ಅಲ್ಲಿ ಶ ಅಲ್ಲಿ ಶಯ ಆ ಜಾತ್ರಿ ಒಳಗ ಇಂಥದ್ ಸಿಗಂಗಿಲ್ಲ ಅಂತಿಲ ಎಲ್ಲಾ ವಸ್ತು ಸಿಗ್ತವ ಪ ಕೆಲವ್ರ ಆ ವಸ್ತು ತಗೊಳ್ಳಿಕ್ಕಂತನ ನವರಾತ್ರಿ ಆದ್ಮೇಲುನು ಬೇರೆ ಬೇರೆ ಪ್ರ ಸ್ಥಳದಿಂದ ಬಂದು ಖರೀದಿ ಮಾಡಿ ಹೋಗುವಂಥ ಆ ಒಂದು ಪ್ರತೀತಿನು ಅದ ಹೀಗಾಗಿ ಈ ಲಕ್ಷ್ಮೀ ನಾರಾಯಣ ಜಾತ್ರಿ ನಮ್ಮ ಪುರಾಣ ಪ್ರಸಿದ್ಧ ಜಾತ್ರೆ ಇದು ನಮ್ಮ ಧಾರವಾಡದ ಅಗ್ದಿ ಪ್ರಸಿದ್ಧ ಜಾತ್ರೆ ಎಲ್ಲಾ ಕರ್ನಾಟಕದ ತುಂಬ ಪ್ರಸಿದ್ಧ ಅದ ಹಿಂಗಾಯ್ ನಾವು ಧಾರವಾಡದವರು ಅಂಥದು ಕೂಡಲೆ ಲಕ್ಷ್ಮೀ ನಾರಾಯಣ ಜಾತ್ರೆ ಅಂತನೆ ಹೇಳ್ತೇವೆ ನಾವೆಲ್ಲರು ಅಲ್ಲಿ ಕುತ್ಕೊಂಡು ವ ಇದನ್ನ ನೋಡೋದು ತಿರ್ಗೋಣಿ ಆಡೋದಾತು ಆಮೇಲೆ ಆ ದೇವರ ಒಂದು ವೈಭವವ ಪೂರಿತ ಅಲಂಕಾರ ಪೂರಿತ ಇದನ್ನ ದರ್ಶನ ಮಾಡ್ಕೊಂಡ ಮ್ಯಾಲೆ ಇವೆಲ್ಲ ನಮ್ಮ ಆಟಗಳನ್ನ ಆಡ್ತಾ ನಾವು ಕಳ್ದವ್ರ ಇದ್ದೇವೆ ಹೀಗಾಗಿ ಈಗ ಈ ಇದ್ರ ಜೊತೆ ಜೊತೆಗೆ ಹೊಸ ಹೊಸ ಗುಡಿಗಳು ನಿರ್ಮಾಣ ಆಗ್ಯಾವ ಅಂತೇನಿಲ್ಲ ಹೀಗಾಗಿ ಧಾರವಾಡ ಒಂದು ಧಾರ್ಮಿಕ ಕ್ಷೇತ್ರನೂ ಹೌದು ಸಾಂಸ್ಕೃತಿಕ ಕ್ಷೇತ್ರನು ಹೌದು ಅದಕ್ಕೆ ಧಾರಾ ನಗರಿ ಅಂತ ಕರಿಲಿಕತಾರೆ